ಕೃಷಿ ಕೃಷಿನ ನಾವು ಎಲ್ಲ ಕಡೆ ಭಾರತ ನಮ್ಮ ದೇಶದಲ್ಲಿ ಎಲ್ಲ ಕಡೆಯೂ ನೋಡೋಕ್ಕೆ ಕಾಣುತ್ತೆ ಮತ್ತು ಹೊರದೇಶದಲ್ಲೂ ಕೃಷಿ ಮಾಡುತ್ತಾರೆ ಹಾಗೆ ಆ ಜಾಗಕ್ಕೆ ತಕ್ಕಂಗೆ ನಾವು ಕೃಷಿಯನ್ನು ಮಾಡಬಹುದು ಈಗ ನಾವು ಕರ್ನಾಟಕದಲ್ಲಿ ಜಾಸ್ತಿ ನಾವು ತೆಂಗು ಅಡಿಕೆ ಬೆಳೀತೀವಿ ಅದೇ ನಾವು ತಮಿಳ್ನಾಡಿಗೆ ಹೋದ್ರೆ ಬಾಳೆಹಣ್ಣು ಈ ಥರ ಬಾಳೆಕಾಯಿ ಈ ಥರ ಬೆಳೀತಾರೆ ಮತ್ತು ಕೇರಳದಲ್ಲೂ ಕೂಡ ಹಾಗೆ ಕೇರಳದಲ್ಲಿ ರಬ್ಬರ್ ಮರ ಈ ಥರ ಎಲ್ಲ ಬೆಳೀತಾರೆ ಹಾಗೆ ಕೃಷಿಗೆ ನಮಗೆ ಮುಖ್ಯವಾದ ಏನು ಬೇಕಂದರೆ ಕೃಷಿಗೆ ನೀರು ಮು ನೀರು ಬೇಕು ನೀರು ಮತ್ತು ಆ ಮಣ್ಣಿನ ಆ ಮಣ್ಣಿನಲ್ಲಿರೋ ಅಂಶದಿಂದ ನಾವು ಕೃಷಿಯನ್ನು ಡಿಸೈಡ್ ಮಾಡ್ಬೌದು ಯಾವ ಥರ ಬೆಳೀಬೋದು ಹೆಂಗೆ ಇಲ್ಲಿ ಕ್ರಾಪ್ಸ್ ಬೆಳೀಬೋದು ಅಂತ ಹಾಗೇ ನಾವು ನೀರು ಕೃಷಿಗೆ ನೀರಿನ ಮೂಲ ಯಾವುದು ಅಂದರೆ ಒಂದು ನದಿ ನೀರು ಬೇಕಾಗುತ್ತೆ ಇಲ್ಲ ಡ್ಯಾಮ್ ನೀರು ಬೇಕಾಗುತ್ತೆ ಇಲ್ಲ ಕೆರೆ ನೀರು ಇಲ್ಲ ಅಂದರೆ ಬಾವಿ ನೀರು ಈ ಥರದ ಮೂಲಕ ನಾವು ಕೃಷಿನ ಮಾಡ್ಬೌದು ಕೃಷಿಗೆ ನೀರನ್ನು ಸಂಪೂರ್ಣವಾಗಿ ನಾವು ಕೊಡ್ಬೋದು ಹಾಗೇ ಕೃಷಿ ಕೃಷಿಯಲ್ಲಿ ಮಾಡಲು ನಾವು ಅದಕ್ಕೆ ನಾವು ನಿರಂತರ ನೀರಿನ ಪೂರೈಕೆ ಮಾಡಲೇಬೇಕು ಇಲ್ಲಂದರೆ ಯಾವುದೇ ಮರ ಗಿಡಗಳು ಯಾವುದೂ ನಾವು ಬೆಳೆಸಕ್ಕಾಗಲ್ಲ ಮತ್ತು ಅಲ್ಲಿ ವೆದೆರ್ ಕೂಡ ಸಪೋರ್ಟ್ ಮಾಡಬೇಕು ಈ ರೀತಿ ಇದ್ದರೆ ಮಾಡ್ಕೊಬೋದು ಹಾಗೂ ನಾವು ಯಾವ ಥರ ನೀರಿನ ಸೌಲಭ್ಯ ಒದ್ಸ್ಬೋದು ಅಂದರೆ ಹನಿ ನೀರಾವರಿ ಡ್ರಿಪ್ ಇರಿಗೇಷನ್ ಈ ಥರ ಎಲ್ಲ ಕೃಷಿಗೆ ನಾವು ಮಾಡ್ಬೋದು ಡ್ರಿಪ್ ಇರಿಗೇಷನ್ ಅಂದರೆ ನೀರು ಡ್ರಿಪ್ ಮೂಲಕ ಹೋಗಿ ಅದು ಕೃಷಿ ಗಿಡಗಳ್ಗೆ ಇಲ್ಲ ಕೃಷಿ ಮರಗಳ್ಗೆ ಅದು ನೀರು ತೊಟ್ಟಿಕ್ಕು ತೊಟ್ಟಿಕ್ತಾ ಈ ಥರ ಇರಿಗೇಷನ್ ಮಾಡ್ತಾರೆ ಹನಿ ನೀರಾವರಿ ಮತ್ತು ಸ್ಪ್ರಿನ್ಟ್ಲರು ಈ ಥರ ಎಲ್ಲ ಯೂಸ್ ಮಾಡ್ತಾರೆ ಒಂದು ಜಾಗದಿಂದಾನೆ ಆಲ್ಮೋಶ್ಟು ಒಂದು ಎಕ್ರೆವರೆಗೂ ನೀರನ್ನು ಹೊಡೆಯೋ ಶಕ್ತಿ ಇರುತ್ತೆ ಅದಕ್ಕೆ ಮತ್ತು ಈ ರೀತಿ ನಮ್ಮ ಕೃಷಿಯನ್ನು ನಾವು ಮಾಡ್ಕೊಬೋದು ಮತ್ತು ನಮ್ಮ ಕೆರೆಗಳಿಗೆ ನೀರು ತುಂಬೋಕ್ಕೆ ನಾವು ನದಿಗಳ ನೀರನ್ನ ಡ್ಯಾಮಿಗೆ ಸ್ಟೋರಾಗಿ ಡ್ಯಾಮಿಂದ ಚಾನಲ್ ಮೂಲಕ ಬಂದು ಪ್ರತಿ ಊರು ಹಳ್ಳಿಗಳಿಗೆ ಕೆರೆ ತುಂಬಿಸಲು ಪ್ರಯತ್ನಪಡ್ತಾರೆ ಈ ರೀತಿ ಮಾಡಿದರೆ ಕೃಷಿಗೂ ಅದು ಸಹಾಯವಾಗುತ್ತೆ ಜನ್ಗಳ್ಗೂ ಸಹಾಯವಾಗುತ್ತೆ ಮತ್ತು ಬಾವಿಗೆ ನೀರು ತುಂಬ್ಕೊಳ್ತಾವೆ ಬೋರ್ ಬೋರ್ಗಳ್ಗೆ ಕೂಡ ನೀರು ತುಂಬ ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ಬರುತ್ತೆ ಆಚೆಗೆ ಈ ರೀತಿ ನಾವು ಕೃಷಿ ಮಾಡಲು ಸಹಾಯ ಮಾಡ್ಬೋದು ಮತ್ತು ಈ ರೀತಿ ನೀರನ್ನು ಪೂರೈಸಿದರೆ ನಾವು ಕೃಷಿಗೆ ಅದು ತುಂಬ ಸಹಾಯವಾಗುತ್ತದೆ